ನೀರನ್ನು ನಾವು ಕಾಯಿಸಿ ಕುದಿಸಿ ಆಮೇಲೆ ಶೋಧಿಸಿ ಕುಡಿಯುತ್ತೇವೆ ಅದರಲ್ಲಿಯೂ ಸಹ ನಾವು ಫಿಲ್ಟರ್ ನೀರನ್ನು ಕುಡಿಯುತ್ತೇವೆ ಶುದ್ಧ ಮಾಡಿರುವಂತಹ ನೀರನ್ನು ಕುಡಿಯುತ್ತೇವೆ ಸ್ವಚ್ಛತೆಯಿಂದ ಇಟ್ಟುಕೊಂಡು ಇರುವ ನೀರನ್ನೇ ಕುಡಿಯುತ್ತೇವೆ ಅದರಲ್ಲಿಯೂ ಸಹ ನಾವನ್ನು ನೀರನ್ನು ಸ್ಟೋರ್ ಮಾಡಬಾರ್ದು ಬರ್ತಿ ದಿನಗಳ ಕಾಲ ಅದ್ದರಿಂದ ಹುಳಗಳು ಆಗುತ್ತವೆ ಅದರಿಂದ ನಾವುಗಳು ಅವನ್ನು ಕುಡಿದರೆ ನಮಗೆ ಆರೋಗ್ಯ ಕೆಡುತ್ತದೆ ಆದ್ದರಿಂದ ನಾವು ಶುದ್ಧ ನೀರನ್ನು ಕುಡಿಯಬೇಕು ಅದರಲ್ಲಿಯೂ ಸಹ ನಾವು ಪ್ರಯೋಗಿಸುವಂತಹ ಎಂಥದೇ ಆಗಲಿ ನೀರನ್ನು ಕುಡಿಯಬಾರದು ಒಳ್ಳೆಯ ನೀರನ್ನು ಕುಡಿಯಬೇಕು ಅದರಲ್ಲಿಯೂ ನಾವು ಬಳಸುತ್ತಿರುವಂತಹ ನೀರನ್ನು ನಾವು ಸವಾಲುಗಳ ರೂಪದಲ್ಲಿಯೇ ನಾವು ನೋಡಬೌದಾಗಿರುತ್ತದೆ ಆದ್ದರಿಂದ ನಾವು ಬಳಸುವಂತಹ ನೀರನ್ನು ಶುದ್ಧವಾಗಿಟ್ಟುಕೊಂಡು ಕುಡಿಯಬೇಕು ಕಾಯಿಸಿ ಕು ಕಾಯಿಸಿ ಆರಿಸಿದ ಮೇಲೆ ಕುಡಿಯಬೇಕು ಆದ್ದರಿಂದ ನಾವು ಶುದ್ಧ ಒಳ್ಳೆಯ ರೀತಿಯಲ್ಲಿ ಇದ್ದರೆ ಅದರಲ್ಲಿಯೂ ನಾವು ಆರೋಗ್ಯವಾಗಿಯೂ ಇರುತ್ತೇವೆ ಯಾರು ಏನು ಅಂತನು ನೋಡದೇನೆ ನಾವು ಆ ನೀರನ್ನು ಕುಡಿಯುತ್ತೇವೆ ಅದರಿಂದ ನಮಗೆ ಆರೋಗ್ಯವು ಕೆಡುತ್ತದೆ ಆದರಿಂದ ನಾವು ಸವಾಲುಗಳನ್ನು ಎದುರಿಸಬೌದು ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರಿ ಆಗಿರುತ್ತೇವೆ ಶುದ್ಧ ನೀರನ್ನು ಕಾಯಿಸಿ ಕುದಿಸಿ ನೀರಿಡಿಬೇಕಾರೆ ಸೋಸಿ ಅದೆಲ್ಲ ಮಾಡಿ ನೀರು ಹೇಗ್ ಬರುತ್ತವೆ ಏನು ಎತ್ತ ಅಂತ ಎಲ್ಲ ನೋಡಿ ನಾವು ನೀರನ್ನು ಹಿಡಿಯಬೇಕಾಗುತ್ತದೆ ಆದರಿಂದ ನಾವು ನೋಡುವುದಾದರೆ ನೀರನ್ನು ವಂಡ ಬರುತ್ತವೆ ಅದರಿಂದ ಮಣ್ಣು ಮಣ್ಣು ಬರುತ್ತವೆ ಎಲ್ಲ ನೋಡಿ ಹಿಡ್ಕಬಕು ಚೆನ್ನಾಗ್ ಬಂದರೆ ಬೆಳ್ಳಗೆ ಬಂದರೆ ಮಾತ್ರ ಹಿಡ್ಕಬಕು ಅಂತ ನೀರನ್ನು ಹಿಡಿದುಕೊಂಡು ಸೋಸಿ ಆಮೇಲೆ ಮನೆಗೆ ತಗೊಂಡೋಗಿ ಅವನ್ನು ಕಾಸಿ ಆಮೇಲೆ ಆರಿಸಿಕೊಂಡು ಕುಡಿಯಬೇಕು ಅದರಿಂದ ಏನು ಪ್ರಾಬ್ಲಮ್ ಆಗೊದಿಲ್ಲ ನಾವು ಶುದ್ಧ ನೀರನ್ನು ಕುಡಿಯುತ್ತೇವೆ ಕುಡಿದ ಮೇಲೆ ನಮ್ಮ ಆರೋಗ್ಯ ಚೆನ್ನಾಗೆ ಇರುತ್ತದೆ ಅದರಿಂದ ಯಾವ ತೊಂದ್ರೇ ಬರುವುದಿಲ್ಲ ಎಂದು ನಾವು ನೋಡಬೌದು ಅದರಲ್ಲಿಯೂ ಸಹ ನಮ್ಮ ಪರಿಗಣೆಗೆ ತೆಗೆದುಕೊಳ್ಳೋದಾದರೆ ನೀರನ್ನು ಶುದ್ಧ ಮಾಡುವುದಾದರೆ ನಾವು ಅದನ್ನು ಪರೀಕ್ಷೆಗೆ ಒಳಪಡಿಸಬೌದು ಪರೀಕ್ಷೆಗೆ ಒಳಪಡಿಸಿ ಆಮೇಲೆ ನೀರನ್ನು ಚೆನ್ನಾಗಿದಾವೆ ಅಂದರೆ ನಾವು ಕುಡಿಯಬೇಕಾಗುತ್ತದೆ ಅದರಿಂದ ಯಾವುದೇ ತೊಂದ್ರೇ ಬರೋದಿಲ್ಲ ಏನು ಇಲ್ಲ ಕಾಯಿಸಿ ಕುದಿಸುತ್ತೇವೆ ಆಮೇಲೆ ನೀರನ್ನು ಮುಚ್ಚಿ ಮುಚ್ಚಿ ಇಟ್ಕೋಬೇಕು ಮುಚ್ಚದಲೇ ಇಟ್ಕೋಂಡ್ರೆ ಹುಳ ಪಳ ಧೂಳು ಎಲ್ಲ ಬಿದ್ದಿರುತ್ತತೆ ಅದರಿಂದ ನಮ್ಮ ಆರೋಗ್ಯನೇ ಹಾಳಾಗುತ್ತದೆ ನಾವು ಶುದ್ಧವಾಗಿದ್ದರೆ ನಾವು ನಾವು ಯಾವ ರೀತಿಯಲ್ಲಿ ನಾವು ನೀರನ್ನು ಬಳಸುತ್ತೇವೋ ಅದರಿಂದ ನಾವು ಯಾವುದೇ ತೊಂದ್ರೇ ಬರೋದಿಲ್ಲ ಏನಿಲ್ಲ ನಮ್ಮ ಆರೋಗ್ಯವನ್ನು ನಾವೇ ಚೆನ್ನಾಗಿಟ್ಕಬೇಕು ನಾವೇ ಕೇರ್ಲೆಸ್ಸಾಗಿದ್ದರೆ ಅದರಲ್ಲಿಯೂ ಸಹ ನಮ್ಮ ಆರೋಗ್ಯವನ್ನು ನಾವೇ ಹಾಳ್ ಮಾಡ್ಕೊಂಡಿರೋ ಥರ ಆಗ್ತತೆ ಎಂದು ನಾವು ನೋಡಬೌದಾಗುತ್ತದೆ ಅದರಿಂದಲೂ ಸಹ ನಾವು ಆರೋಗ್ಯವನ್ನು ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ